ಪಕ್ಷಿಗಳು ಮನೆ ಹಿತ್ತಲು ಅಥವಾ ಉದ್ಯಾನವನಕ್ಕೆ ಬರುವಂತೆ ಮಾಡುವುದು ಹೇಗೆಂದರೆ ಅವುಗಳಿಗೆ ನೀರನ್ನು ಇಡಬೇಕು ಹಾಗೂ ಅವು ನೀರುಗಳಲ್ಲಿ ಸ್ನಾನ ಮಾಡುತ್ತವೆ ಕುಡಿಯುತ್ತವೆ ಮತ್ತು ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಬೇಕು ಹಾಗೂ ಫಲ ನೀಡುವಂತಹ ಗಿಡಗಳನ್ನು ಮರಗಳನ್ನು ಬೆಳೆಸಬೇಕು ಆದ್ದರಿಂದ ಅವುಗಳು ಬಂದು ತಿಂದು ಇರಲು ಅವುಗಳಿಗೆ ಇಷ್ಟವಾಗುತ್ತದೆ ಹಾಗೂ ಪಕ್ಷಿಗಳಿಗೆ ಮರವೂ ಎತ್ತರವಿರುವುದರಿಂದ ಅವುಗಳು ಅಲ್ಲಿ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ ಹಾಗೂ ಹಣ್ಣುಗಳು ಬಿಡುವಂತಹ ಮರಗಳಿದ್ದರೆ ಅವುಗಳು ಅಲ್ಲಿಯೇ ಇರಲು ಇಷ್ಟಪಡುತ್ತವೆ ಏಕೆಂದರೆ ಹಣ್ಣುಗಳು ಬಿಡುವಂತಹ ಮರಗಳಿಂದ ಅವು ಊಟ ತಿಂಡಿಗಳಿಗೆ ಬೇರೆ ಎಲ್ಲೂ ಹೋಗಲು ಪ್ರಯತ್ನಪಡುವುದಿಲ್ಲ ಹಾಗೂ ನೀರು ಇದ್ದರೆ ಅವು ಅಲ್ಲೇ ಇರಲು ಇಷ್ಟಪಡುತ್ತವೆ ಏಕೆಂದರೆ ಅಲ್ಲಿನ ತಾಪಮಾನವು ಅವುಗಳಿಗೆ ಇಷ್ಟವಾದರೆ ಅವು ಬೇರೆ ಜಾಗಗಳಿಗೆ ಹೋಗಲು ಇಷ್ಟಪಡುವುದಿಲ್ಲ ಹುಳಗಳನ್ನು ತಿನ್ನುವ ಬದಲು ಅವು ಹಣ್ಣುಗಳನ್ನು ತಿನ್ನುತ್ತಾ ಅಲ್ಲಿಯೇ ಇರಲು ಇಷ್ಟಪಡುತ್ತವೆ ಮರಗಳು ಎತ್ತರವಿರುವುದರಿಂದ ಅಲ್ಲಿಯೇ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ ಹಾಗೂ ಅಲ್ಲಿಯೇ ಮೊಟ್ಟೆಗಳನ್ನು ಇಡುತ್ತವೆ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ ಏಕೆಂದರೆ ಎತ್ತರವಾಗುವುದರಿಂದ ಎತ್ತರ ಮರವಿರುವುದರಿಂದ ಮನುಷ್ಯನ ಕಾಟವೂ ಇರುವುದಿಲ್ಲ ಎಂದು ಅವುಗಳು ಅಲ್ಲಿಯೇ ಇರಲು ಇಷ್ಟಪಡುತ್ತವೆ ಮರಗಳಿಗೆ ಬಾಕ್ಸ್ಗಳನ್ನು ಬಾಕ್ಸ್ಗಳು ಎಂದರೆ ಫೀಡರ್ಸ್ ಬಾಕ್ಸ್ ಇವುಗಳನ್ನು ಅಲ್ಲಿ ಅಳವಡಿಸಿದರೆ ಅವುಗಳು ಮೊಟ್ಟೆಯಿಡಲು ಸಹಾಯವಾಗುತ್ತದೆ ಗೂಡುಗಳನ್ನು ಕಟ್ಟುವ ಬದಲು ಅದರೊಳಗೆಯೇ ಬಂದು ಮೊಟ್ಟೆಗಳನ್ನು ಇಡುತ್ತವೆ ಹಾಗೂ ತರಕಾರಿ ತಿನಿಸುಗಳು ಬಿಡುವಂತಹ ಮರ ಮರ ಗಿಡ ಮರ ಗಿಡಗಳನ್ನು ಬೆಳಸಬೇಕು ಬೆಳೆಸಿದ್ದಲ್ಲಿ ಅವುಗಳು ಅಲ್ಲಿಯೇ ಇರಲು ಇಷ್ಟಪಡುತ್ತವೆ ಅವನ್ನೇ ತಿಂದು ಅಲ್ಲೇ ಇರುತ್ತವೆ ಅವು ಪಕ್ಷಿಗಳು ವಿ ಆಕಾರದಲ್ಲಿ ಹಾರಲು ಇಷ್ಟಪಡುತ್ತವೆ ಹಾಗು ನಾವು ಪಕ್ಷಿಗಳನ್ನು ಸಾಕುತ್ತೇವೆ ನೀರುಗಳನ್ನು ಅವಕ್ಕೆ ಇಡುತ್ತೇವೆ ಕಾಳುಗಳನ್ನು ಕೂಡ ಇಡುತ್ತೇವೆ ಕಾಳುಗಳೆಂದರೆ ಅವುಗಳಿಗೆ ಗೋಧಿ ಹಾಗೂ ಗೋಧಿ ಹಾಗೂ ಬಿಟ್ರೋಟ್ ಕ್ಯಾರೆಟ್ ಅಂತಹ ತಿನಿಸುಗಳು ಬಹಳಷ್ಟು ಇಷ್ಟವಾಗುತ್ತವೆ ಮತ್ತು ಪಕ್ಷಿಗಳನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯವೂ ಕೂಡ ನಾವು ಅದರಿಂದ ಎಷ್ಟೊಂದು ಪಕ್ಷಿಗಳನ್ನು ಸಾಕಬಹುದು ಮರ ಗಿಡಗಳನ್ನು ಬೆಳೆಸಿದರೆ ಪಕ್ಷಿಗಳು ತಾನಾಗಿಯೇ ಉಳಿದುಕೊಳ್ಳುತ್ತವೆ